ನನ್ನ ನೆಚ್ಚಿನ ಆಟಗಳೆಂದರೆ ಕಬಡ್ಡಿ ವಾಲಿಬಾಲ್ ಹಾಗೂ ಇನ್ನಿತರ ಒಳಾಂಗಣ ಕ್ರೀಡೆಗಳು ಲೂಡೋ ಆಗಿರ್ಬೋದು ಹಾವೇಣಿಯಾಗಿರ್ಬೋದು ಆ ಥರ ವಾಲಿಬಾಲ್ ಯಾಕೆ ಇಷ್ಟ ಅಂತ ಹೇಳಿದ್ರೆ ಅದು ಈಗೆ ನನ್ನ ಅಣ್ಣ ತಮ್ಮಂದಿರಿಗೆ ಆಡುವುದನ್ನು ನೋಡಿ ಯಾಕೊ ನನಗೂ ಆಡುವ ಎಂದು ಇಷ್ಟವಾಯಿತು ಆಮೇಲೆ ಅದೊಂದು ಮನಸ್ಸಿಗೆ ತುಂಬ ಹಿತವನ್ನು ನೀಡುತ್ತದೆ ಮನಸ್ಸಿಗೆ ತುಂಬ ಮುದವನ್ನು ನೀಡುತ್ತದೆ ಅದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿದೆ ಯಾಕೆಂದರೆ ನಾವು ಊಟ ಮಾಡುವುದು ಕುತ್ಕೊಳ್ಳೋದು ಮಲಗೋದು ಇಷ್ಟೇ ಮಾಡಿದರೆ ನಮಗೆ ಯಾವುದೇ ವ್ಯಾಯಾಮ ಇರುವುದಿಲ್ಲ ಯಾವುದೇ ಆಯಾಸ ಇರುವುದಿಲ್ಲ ಆದರೆ ನಾವು ಆಟೋಟಗಳನ್ನು ಆಡಿದರೆ ಅದು ನಮ್ಮ ಮನಸ್ಸಿಗೊಂದು ಸ್ಫೂರ್ತಿ ಅದಲ್ಲದೆ ನಮ್ಮ ದೇಹವು ಆರೋಗ್ಯವಾಗಿರುತ್ತದೆ ದಿನನಿತ್ಯ ಒಂದು ಕನಿಷ್ಠ ಪಕ್ಷ ಒಂದು ಗಂಟೆಯಾದರೂ ಆಟವಾಡಬೇಕು ಅದು ನಮ್ಮ ಇದು ಬಲ ಆಗಿರ್ಬೋದು ನಮ್ಮ ಕೈ ಕಾಲು ತೋಳುಗಳು ಅದರ ಎಲುಬುಗಳನ್ನು ಸರಿಯಾಗಿಡುತ್ತದೆ ಯಾವುದೇ ತೊಂದರೆ ಬರದ ಹಾಗೆ ನೋಡಿಕೊಳ್ಳುತ್ತದೆ ಅದು ನಮ್ಮ ದೇಹಕ್ಕೊಂದು ವ್ಯಾಯಾಮ ಆದ ರೀತಿ ಆಗುತ್ತದೆ ಆಟ ನೋಡುವುದಿಷ್ಟವೆಂದರೆ ನನಗೆ ನೋಡುವುದೆಂದರೆ ಕ್ರಿಕೆಟ್ ಇಷ್ಟ ಬಟ್ ಆದರೆ ನಾನು ಅದನ್ನು ಆಟವಾಡುವುದಿಲ್ಲ ಯಾಕೊ ಗೊತ್ತಿಲ್ಲ ಅದು ತುಂಬ ಇಷ್ಟ ನೋಡಲು ಹಾಗಾಗಿ ನನಗೆ ವಾಲಿಬಾಲ್ ಆಡಲು ಇಷ್ಟ ಕ್ರಿಕೆಟ್ ನೋಡಲು ಇಷ್ಟ ಕ್ರಿಕೆಟಲ್ಲಿ ಅಲ್ಲಿ ಸ್ಪೂರ್ತಿದಾಯಕ ಕೊಡಲು ನಾವು ಬೇಕಾಗುತ್ತದೆ ಯಾಕಂದರೆ ಅವರಿಗೆ ಹುಮ್ಮಸ್ಸು ನೀಡಿದರೆ ಮಾತ್ರ ಅವರು ಉತ್ತಮವಾಗಿ ಆಡಬಲ್ಲರು ಹಾಗಾಗಿ ನಮಗೆ ಕ್ರಿಕೆಟನ್ನು ನೋಡಲು ಇಷ್ಟ ಕಬಡ್ಡಿ ಎಂದರೆ ಅದೊಂದು ಅತ್ಯುತ್ತಮವಾದ ಕ್ರೀಡೆ ಅಷ್ಟೇ ಜಾಗೃತಿಗತಿಯಿಂದ ಇರಬೇಕು ಸ್ವಲ್ಪ ನಾವು ತಪ್ಪಿದರೂ ನಮ್ಮ ಜೀವನ ಜೀವನವನ್ನೇ ಬಿಡಬೇಕಾಗುತ್ತದೆ ಯಾಕಂದರೆ ಅದು ತುಂಬ ಅಪಾಯವಾದ ಕ್ರೀಡೆ ಹಾಗಾಗಿ ಅದನ್ನು ನಾವು ಅತ್ಯಂತ ಜಾಗರೂಕತೆಯಿಂದ ಆಡಬೇಕಾಗುತ್ತದೆ